ಮಾಧ್ಯಮಗಳಾದಂತಹ ರೇಡಿಯೋ ಮೂಲಕ ಕನ್ನಡ ಭಾಷೆ ಬಳಕೆ ತುಂಬಾ ಮುಖ್ಯವಾದಂತ ಬಳಕೆಯಾಗಿದೆ ಈ ರೇಡಿಯೋ ಮೂಲಕ ಜನರಿಗೆ ಕೇಳುವುದರ ಮೂಲಕ ಜನರಿಗೆ ಏನಪ್ಪಾ ಅದರಲ್ಲಿ ಹೆಚ್ಚು ಹೆಚ್ಚು ಕನ್ನಡ ಭಾಷೆ ಬಳಕೆ ಬಳಕೆಯಾಗುತ್ತದೆ ಮತ್ತು ಈ ರೇಡಿಯೋದಿಂದ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಶ್ರವ್ಯ ಶ್ರವ್ಯದಿಂದ ಏನಾಗುತ್ತಪ್ಪಾಂದರೆ ಇದು ಕನ್ನಡ ಭಾಷೆ ಹೆಚ್ಚು ಹೆಚ್ಚು ಹೇಗೆ ಬಳಕೆಯಾಗುತ್ತೆಂಬುದು ಗೊತ್ತಾಗ್ತಾ ಇದೆ ಮತ್ತು ಟಿ ವಿ ಈ ಟಿ ವಿಯಿಂದ ಏನಪ್ಪಾ ಅದರಲ್ಲಿ ನೋಡಿ ಕೇಳುವುದರ ಮೂಲಕ ನೋಡಿ ಕೇಳುವುದರ ಮೂಲಕ ಗ್ರಾಮ ಪಂಚಾಯ್ತಿ ತಾಲೂಕು ಜಿಲ್ಲೆ ರಾಜ್ಯ ಹಾಗೂ ದೇಶ ಹಾಗೂ ಪ್ರಪಂಚದ ಅನೇಕ ದೇಶಗಳಿಗೂ ಸಹ ಏನಪ್ಪಾ ಅದರಲ್ಲಿ ಕನ್ನಡ ಭಾಷೆ ಬಳಕೆಯಾಗುವುದಕ್ಕೆ ಹೆಚ್ಚು ಹೆಚ್ಚು ಈ ಟಿ ವಿ ಮಾಧ್ಯಮದ ಮೂಲಕ ಕನ್ನಡ ಭಾಷೆ ಬಳಕೆಯಾಗ್ತಾಯಿದೆ ಹಾಗೂ ಮುದ್ರಣದಲ್ಲಿ ಮುದ್ರಣದಲ್ಲಿ ಏನಾಗಿದೆಯಪ್ಪ ಅದರಲ್ಲಿ ಕನ್ನಡ ಕನ್ನಡ ಎಂಬುದು ಸ್ಪಷ್ಟವಾಗಿ ಬರೆಯುವುದು ಸ್ಪಷ್ಟವಾಗಿ ಬರೆಯುವುದು ಏನಪ್ಪಾ ಅಂದರೆ ಇದು ಕನ್ನಡ ಮುದ್ರಣದ ಮೂಲಕ ಗೊತ್ತಾಗ್ತಾಯಿದೆ ಈ ಕನ್ನಡ ಭಾಷೆ ಮುದ್ರಣ ಪೇಪರ್ ಪತ್ರಿಕೆಗಳು ಇಂಪಾರ್ಟೆಂಟ್ ಪತ್ರಿಕೆಗಳ ಮೂಲಕ ಏನಪ್ಪಾ ಅಂದರೆ ಕನ್ನಡ ಭಾಷೆ ಬಳಕೆ ಹೇಗೆ ಕನ್ನಡ ಅಕ್ಷರ ಕನ್ನಡ ಅಕ್ಷರಗಳ ಜ್ಞಾನ ಮತ್ತು ಪದ ಹಾಗೂ ಶಬ್ದಕೋಶ ಇವುಗಳಿಂದ ಏನಪ್ಪಾಂದರಲ್ಲಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಮತ್ತು ಜನರಿಗೆ ಪುಸ್ತಕಗಳ ಮೂಲಕ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗೆ ಜನರಿಗೂ ಸಹ ಪುಸ್ತಕಗಳ ಮೂಲಕ ಹಾಗೂ ಕೆಲವೊಂದು ಪತ್ರಿಕೆಗಳ ಮೂಲಕನೂ ಸಹ ಏನಾಗ್ತಾ ಇದೆಯಪ್ಪಾ ಅದರಲ್ಲಿ ಕನ್ನಡ ಭಾಷೆ ಬಳಕೆ ಹೆಚ್ಚು ಹೆಚ್ಚು ಪ್ರಸಾರವಾಗುತ್ತದೆ ಹೆಚ್ಚು ಹೆಚ್ಚು ಪ್ರಸಾರವಾಗುತ್ತದೆ ಈ ಪ್ರಸಾರವಾಗುವುದರ ಜೊತೆಗೆ ಈ ಕನ್ನಡ ಭಾಷೆ ಎಂಬತಕ್ಕದ್ದು ಕನ್ನಡ ಭಾಷೆ ಎಂಬತಕ್ಕದ್ದು ಹೆಚ್ಚಾಗಿ ಇಡೀ ಭೂಪ್ರದೇಶದಲ್ಲಿ ಆವರಿಸುವುದಕ್ಕೆ ಇಡೀ ಭೂಪ್ರದೇಶದಲ್ಲಿ ಆವರಿಸುವುದಕ್ಕೆ ಏನಾಗ್ತಾ ಇದೆಯಪ್ಪಾ ಅದರಲ್ಲಿ ನಮ್ಮ ಕನ್ನಡ ಭಾಷೆ ಬಳಕೆ ಹೆಚ್ಚು ಬಳಕೆಯಾಗುತ್ತದೆ ಎಂಬುದನ್ನು ಸಹ ನಾವಿಲ್ಲಿ ಕಂಡ್ಕೊ